ಮೊಬೈಲ್ ಮತ್ತು ಟಿವಿ ಇದು ತಂತ್ರಜ್ಞಾನ ಯುಗ ಆಗಿರುವುದರಿಂದ ಮೊಬೈಲ್ ಮತ್ತು ಟಿ ವಿಯ ಆಡಳಿತನೇ ಜಾಸ್ತಿಯಾಗಿದೆ ಅಂತ್ಹೇಳ್ಬೋದು ಅದರಲ್ಲೂ ತುಂ ಸಣ್ಣ ಸಣ್ಣ ಮಕ್ಕಳಿಗಂತು ಇವಾಗ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಎಷ್ಟು ಏನು ಅರಿಯದ ಮಗು ಕೂಡ ಇವಾಗ ಮೊಬೈಲ್ ನೋಡ್ಕೊಂಡೇ ಊಟ ಮಾಡಬೇಕು ಅದ್ರಲ್ಲಿ ರೈಮ್ಸು ಪೇರೆಂಟ್ಸ್ ಕೂಡ ಹಾಗೆ ಕಲಿಸಿದ್ದಾರೆ ಮಗು ಹಟ ಮಾಡ್ತಿದ್ದಾನೆ ಅವ್ರಿಗೆ ಸಮಾಧಾನ ಮಾಡೋಕ್ಕಾಗಲ್ಲ ಸರಿ ಮೊಬೈಲ್ ಕೊಡು ಆಟಾಡು ಅಂತ ಕೊಟ್ಬಿಡ್ತಾರೆ ಅಲ್ಲಿಂದ ಶುರು ಆಗಿದ್ದವ್ರ ಜರ್ನಿ ಕೊನೆಗೆ ಅವರ ಲೈಫ್ ಎಂಡಾಗುತ್ತಲ್ಲಾ ಕೆಟ್ಟದಾಗಿ ಅಲ್ಲಿವರೆಗು ಈ ಮೊಬೈಲ್ ಕಾರಣ ಆಗ್ತಾ ಹೋಗುತ್ತೆ ಮೊದಲೆಲ್ಲ ಮಕ್ಕಳು ಫ್ರೀ ಟೈಮಲ್ಲಿದ್ದಾಗ ಆಟ ಆಡಾಕೆ ಹೋಗ್ತಿದ್ರು ಹೆಂಗಂದ್ರೆ ಮಕ ಅಮ್ಮ ಮನೆಯಲ್ಲಿ ಯಾರಾದ್ರೂ ಹೊಡ್ದು ಎಳ್ಕೋಬರ್ಬೇಕಿತ್ತು ಅಷ್ಟು ಆಟಾಡಕೆ ಹೋಗ್ತಿದ್ರು ಅದ್ರಲ್ಲೇ ತಲ್ಲೀನರಾಗ್ತಿದ್ದರು ಆದರೆ ಇವಾಗ ಆಟ ಆಡೋದಿರ್ಲಿ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ಫ್ರೀ ಟೈಮ್ ಸಿಕ್ತಾ ಮೊಬೈಲ್ ನೋಡು ಟಿವಿ ನೋಡು ಮೊಬೈಲ್ ಮತ್ತು ಟಿವಿ ನೋಡೊದರಿಂದ ಅವರು ಫಿಸಿಕಲಿ ಇನ್ಆ್ಯಕ್ಟಿವ್ ಆಗ್ತಾರೆ ದೈಹಿಕವಾಗಿ ತುಂಬ ಕುಗ್ಗುತ್ತಾರೆ ಮಕ್ಕಳು ಮೊಬೈಲ್ ಹಿಡ್ಯೋದ್ರಿಂದ ದೈಹಿಕ ಚಟುವಟಿಕೆಗಳಿರಲ್ಲ ಬೆಳವಣಿಗೆಗೆ ತುಂಬ ಎಫೆಕ್ಟಾಗುತ್ತೆ ಒಳ್ಳೆಯ ಗಾಳಿ ದೇಹಕ್ಕೆ ಸಿಗ್ತಾ ಇರಲ್ಲ ಇದರಿಂದ ಸಣ್ಣ ವಯಸ್ಸಲ್ಲೇ ಅವರಿಗೆ ಬೊಜ್ಜು ಬರುತ್ತೆ ಬೊಜ್ಜು ಅಂದರೆ ಅಲ್ಲಿಂದಲೇ ಎಲ್ಲ ರೋಗಗಳು ಉತ್ಪತ್ತಿ ಆಗುವಂತಹ ಚಾನ್ಸಸ್ ಇದೆ ಯಾಕೆಂದ್ರೆ ಬೊಜ್ಜು ಮೆಟಾಬಲಿಕ್ ಆಕ್ಟಿವಿಟೀಸನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಇದರಿಂದ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ರೋಗಗಳು ಬರುತ್ತಂದರೆ ಡಯಾಬಿಟಿಸ್ ಮತ್ತು ಹೈಪರ್ಟೆನ್ಶನ್ ಅಂತಹ ಭಯಾನಕ ರೋಗಗಳು ಕೂಡ ಬರುತ್ತೆ ಮತ್ತೆ ಒಂದೇ ಕಡೆ ಕೂತ್ಕೊಂಡು ಒಂದೇ ಕಡೆ ಕಾನ್ಸನ್ಟ್ರೇಟ್ ಮಾಡ್ತಾ ಇರೋದರಿಂದ ಕ್ಯಾನ್ಸರ್ಗಳು ಬರುತ್ತೆ ಅಂದ್ರೆ ಬ್ರೈನಲ್ಲಿ ಟ್ಯೂಮರ್ಸ್ ಬರೋದು ಅದು ಗೆಡ್ಡೆಗಳು ಕ್ಯಾನ್ಸರಿಗೆ ಕನ್ವರ್ಟಾಗೊ ಚಾನ್ಸಸ್ ಭಾಳ ಇರುತ್ತೆ ಸೆಲ್ಫೋನ್ ವರ್ಕಾಗದೆ ಸೆಟಲೈಟಿಂದ ಬಂದಿರೋ ರೇಡಿಯೇಷನ್ಸಿಂದ ಅದು ಎಷ್ಟು ಸ್ಟ್ರಾಂಗಾಗಿರುತ್ತಂದರೆ ಮಕ್ಳ ಮನಸ್ಸು ಮೆದುಳು ತುಂಬ ವೀಕ್ ಇರತ್ತೆ ಅಂದರೆ ಆವಾಗ ತಾನೇ ಬೆಳಿತಾ ಇರುತ್ತೆ ರೇಸು ಮಗು ದೇಹದಿಂದ ಮತ್ತು ಮೆದುಳಿಂದ ಪೆನೆಟ್ರೇಟಾಗಿ ಮೊಬೈಲಿಗೆ ರೀಚಾಗುವಾಗ ಎಷ್ಟೆಲ್ಲ ಎಫೆಕ್ಟಾಗುತ್ತೆ ಅದು ಆವಾಗ ಗೊತ್ತಾಗ್ತಿರಲ್ಲ ಬ್ರೈನ್ ಆಕ್ಟಿವಿಟಿನೇ ನಿಲ್ಲಿಸುತ್ತೆ ಸ್ಮಾರ್ಟಾಗಿ ತಿಂಕ್ ಮಾಡೊಲ್ಲ ಮಾತಾಡೋಕೆ ಬರಲ್ಲ ಯಾರಾದ್ರೂ ಏನಾದ್ರೂ ಮಾತಾಡು ಅಂತ ಕೊಟ್ಟರೆ ಮಾತಾಡಲ್ಲ ಮೊದಲೆಲ್ಲ ಮಕ್ಕಳು ಎಷ್ಟು ಮಾತಾಡ್ತಿದ್ದರು ಇವಾಗ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಅಷ್ಟು ಇನ್ಆ್ಯಕ್ಟಿವ್ ಆಗ್ತಾರೆ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದರೆ ಕಣ್ಣುಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ ಯಾಕೆಂದ್ರೆ ಅವು ಎಳೇ ಕಣ್ಣುಗಳು ಅದರಿಂದ ಬಿಡೋ ರೇಡಿಯೇಷನ್ಸು ಮತ್ತು ಬೆಳಕಿಂದನೆ ಸಾಕು ಕಣ್ಣು ಹೋಗ್ತವೆ ಎಷ್ಟೊಂದು ಜನ ಇವಾಗ ಸಣ್ಣ ವಯಸ್ಸಲ್ಲೇ ಚಶ್ಮ ಹಾಕ್ತರೆ ಅಷ್ಟು ಎಫೆಕ್ಟಿದೆ ಮೊಬೈಲಿಂದ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪವು ಗಮನ ಕೊಡೊಲ್ಲ ವಿದ್ಯಾಭ್ಯಾಸ ಅಂದರೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ವಿಷ್ಯಗಳು ಕಲಿಸ್ತಾರೆ ಲೈಫಿಗೆ ಇಂಪಾರ್ಟೆಂಟಾಗುವಂತಹ ವಿದ್ಯೆಗಳನ್ನೆ ಕಲಿಸ್ತಾರೆ ಆದ್ರೂ ಅದ್ರ ಜೊತೆಗೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ ಇದೆಲ್ಲದ್ರಿಂದ ಅವರು ವಂಚಿತರಾಗ್ತಾ ಹೋಗ್ತರೆ ಮೊಬೈಲ್ ನೋಡೋ ವಿಷಯದಲ್ಲಿ ಮೊಬೈಲಲ್ಲಿ ನೋಡೋ ವಿಷಯಗಳ್ಗಿಂತ ನೋಡ್ದೇ ಇರೋ ವಿಷಯಗಳೇ ಅವ್ರಿಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ ಇವಾಗ ಎಂಟಟೈನ್ಮೆಂಟ್ ಆಗಿರ್ಬೋದು ಹಾಗೆ ಗೇಮ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ಮೊಬೈಲಲ್ಲೇ ನೋಡಿಕೊಂಡು ಮುಳುಗ್ತಾರೆ ಈಗ ಈಗಿನ ಜನ ಮಕ್ಕಳಿಗೆ ಈ ಆ್ಯಕ್ಟಿಂಗ್ ಅಂದರೆ ಏನು ಅಂದರೆ ಈ ನಾವು ಮೊದಲೆಲ್ಲ ಎಷ್ಟೊಂದೆಲ್ಲ ಆಟ ಆಡ್ತಿದ್ವಿ ಚಿನ್ನಿದಾಂಡು ಗೋಲಿಯಂತೆ ಕಳ್ಳ ಪೋಲೀಸು ಕ್ರಿ ಗಲ್ಲಿ ಕ್ರಿಕೆಟು ಈ ಥರದ್ದೆಲ್ಲ ಕೋ ಕೋ ಕಬಡ್ಡಿ ಎಲ್ಲ ಆಡ್ತಿದ್ವಿ ಆದರೆ ಇವಾಗ ಈಗಿನ ಕಾಲದ ಮಕ್ಕಳಿಗೆ ಆ ಹೆಸ್ರುಗಳಿಗೆ ಗೊತ್ತಿಲ್ಲ ಏನೋ ಅನ್ನೋ ಥರ ಎಲ್ಲೋ ಕೇಳಿದ್ದಿನೇನೋ ಅನ್ನೋ ಥರ ರಿಯಾಕ್ಟ್ ಮಾಡ್ತಾರೆ ಎಲ್ಲ ಇದೆಲ್ಲ ಸಾಧ್ಯ ಆಗ್ತಿರೋದೆ ಮಕ್ಕಳಿಂದ ಮತ್ತೆ ರಾತ್ರಿ ಟೈಮು ನಿದ್ದೆ ಮಾಡೋದೆ ಮರೆತೋಗ್ತಾರೆ ಅಷ್ಟು ಎಫೆಕ್ಟಾಗುತ್ತೆ ರಾತ್ರಿ ಟೈಮ್ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಹಕ್ಕೆ ಅದ್ರ ಮೆಟಬಾಲಿಝಮ್ ಆಗೋದೆ ನಾವು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವೋ ಅಷ್ಟು ಬೆಳವಣ್ಗೆ ಅವ್ರ ಗ್ರೋತಿಗೆ ಎಲ್ಲದುಕ್ಕು ನಿದ್ದೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೆಟಬಾಲಿಝಮ್ ಆಗಿಲ್ಲ ಅಂದರೆ ಜೀರ್ಣಕ್ರಿಯೆ ಆಗಲ್ಲ ಜೀರ್ಣಕ್ರಿಯೆ ಆಗಿಲ್ಲ ಅಂದರೆ ಹೊಟ್ಟೆನೋವ್ ಬರೋದು ತಲೆನೋವು ಬರೋದು ಕುತ್ತಿಗೆ ಬೆನ್ನು ನೋವು ಸಣ್ಣ ವಯಸ್ಸಲ್ಲೇ ಬೆನ್ನು ಗೂನಾಗೋದು ಈ ಥರದ್ದೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ ಸಣ್ಣ ವಯಸ್ಸಲ್ಲೆ ಬೆನ್ನು ಗೂನು ಆಗೋದಂದರೆ ದೈಹಿಕವಾಗಿ ಇನ್ನೂ ತುಂಬ ತೊಂದ್ರೆಗಳಿದ್ದಾವೆ ಇಷ್ಟೆಲ್ಲ ಹೇಳಿದಿನಿ ನೆಕ್ಷ್ಟು ಮಾನಸಿಕ ತೊಂದರೆ ಅಂದರೆ ಫಷ್ಟು ನಮಗೆ ಮನುಷ್ಯನಿಗೆ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಮಾನಸಿಕವಾಗಿ ಮತ್ತು ಫಿಝಿಕಲಿ ನಾವು ಹೆಲ್ದಿ ಆಗಿ ಇರಬೇಕಂದ್ರೆ ನಿದ್ದೆ ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿದ್ದೆ ಮಾಡಿಲ್ಲಾಂದರೆ ಅನ್ನೆಸಸರಿ ಸ್ಟ್ರೆಸ್ ಆಗುತ್ತೆ ಡಿಪ್ರೆಶನಾಗುತ್ತೆ ಹೈಪರ್ ಟೆನ್ಶನಾಗುತ್ತೆ ಡಿಪ್ರೆಶನಂದರೆ ಸುಮ್ನೆನಾ ಸುಮ್ಮ ಸುಮ್ಮನೆ ಏನೇನೋ ಯೋಚನೆ ಮಾಡೋದು ಯಾರತ್ರನೂ ಮಾತಾಡದೆ ಇರೊದು ಕೆಟ್ಕೆಟ್ಟ ಯೋಚನೆ ಬರೋದು ನೆಗೆಟಿವ್ ತಾಟ್ಸ್ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸೋದು ತಮ್ಮಲ್ಲಿ ತಮಗೆ ಕೀಳರಿಮೆ ಬರ್ತಾ ಹೋಗುತ್ತೆ ಇದೆಲ್ಲ ಸಾಧ್ಯ ಆಗ್ತಿರೋದೆ ಮೊಬೈಲಿಂದ ಮೊಬೈಲ್ ಇಲ್ಲ ಅಂದಿದ್ದರೆ ಅವ್ರ ಪಾಡಿಗೆ ಅವ್ರು ಹೊರಗಡೆ ಆಟ ಆಡ್ಕೋತ ಇದ್ದರು ಕೆಟ್ಟದ್ದು ನೆಗೆಟಿವ್ ತಾಟ್ಸೆಲ್ಲ ಬರ್ತಿರಲಿಲ್ಲ ಒಳ್ಳೊಳ್ಳೆಯ ಯೋಚನೆ ಮಾಡ್ತಿದ್ದರು ತಿಂಕಿಂಗ್ ಕೆಪಾಸಿಟಿ ಬರ್ತಿತ್ತು ಮಾತಾಡೋ ಕೆಪಾಸಿಟಿ ಬರ್ತಿತ್ತು ಆದರೆ ಈ ಮೊಬೈಲಿಂದ ಈ ರೀತಿ ಎಲ್ಲ ಕಳ್ಕೋತಾ ಇದ್ದಾರೆ ಕರೆಕ್ಟಿಗೆ ಟೈಮಿಗೆ ಊಟ ಮಾಡ್ತಿಲ್ಲ ಓದ್ಕೋತಾ ಇಲ್ಲ ನಿದ್ದೆ ಮಾಡ್ತಿಲ್ಲ ಆಟಾಡ್ತಾ ಇಲ್ಲ ಇದೆಲ್ಲ ಮಕ್ಕಳಿಗೆ ತುಂಬ ಬೇಕೇ ಬೇಕು ಅವಶ್ಯಕತೆ ಆಗಿರುವಂಥದ್ದು ಆದರೆ ಇದು ಏನು ಮಾಡ್ತಿಲ್ಲ ಅದುಬಿಟ್ಟು ಮೊಬೈಲನ್ನೇ ಅವರು ಜೀವನ ಮಾಡಿಕೊಂಡಿದ್ದಾರೆ ಅಷ್ಟು ಮೊಬೈಲ್ ಮತ್ತು ಟಿವಿ ಎಫೆಕ್ಟಾಗ್ತಿದೆ ಅವರಿಗೆ ಅಷ್ಟೇ ಅಲ್ಲ ಇವಾಗ ಮನೆಯಲ್ಲಿ ಧಾರವಾಹಿ ನೋಡ್ತಾ ಇರ್ತಾರೆ ಟಿವಿಯಲ್ಲಿ ಅವರು ಓದೋ ಆ ಟೈಮು ಹೋಮ್ವರ್ಕ್ ಕೊಟ್ಟಿರ್ತಾರೆ ಓದುವಂತಹ ಟೈಮು ಆವಾಗ ಪೇರೆಂಟ್ಸ್ ಜೊತೆ ಬಂದು ಟಿವಿಯಲ್ಲಿ ಧಾರವಾಹಿ ನೋಡೋದು ಈ ಥರ ಮನೆಯಲ್ಲಿ ಕಾರ್ಯಕ್ರಮಗಳು ನೋಡೋದು ಈ ಥರ ಆಗಿದೆ ಮೊಬೈಲ್ ಮತ್ತು ಟಿವಿನ ಎಷ್ಟು ಬಳಸ್ಬೇಕೋ ಅಷ್ಟು ಬಳಸಬೇಕು ಇಲ್ಲಾಂದ್ರೆ ನಮಗ್ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗುತ್ತೆ ಯಾಕೆಂದ್ರೆ ಮಕ್ಳ ಬೆಳವಣಿಗೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವರಿಗೆ ಮೊಬೈಲಿಗೆ ತುಂಬ ಕಮ್ಮಿ ಯೂಸ್ ಮಾಡೋಕೆ ಕೊಡಬೇಕು